ಹೌದ ಯಾವ್ದು ಬೇಕಿತ್ತು ರೀ ಐ ಫೋನಲ್ಲಿ ಎಲ್ಲದಿದೆ ತಟ್ಟೆನು ಫೊಟ್ಟಿನು ಫಿಫ್ಟೀನ್ ಎಲ್ಲ ಇದೆ ಯಾವ್ದು ಬೇಕಿತ್ತು ಅದರಲ್ಲಿ ಹಾಂ ಮೂರೇ ಮೂರು ಇದೆ ಇನ್ನೂ ತಟ್ಟಿನ್ ಬಂದ್ಬಿಟ್ಟು ನೋಡಿರಿ ಒಂದು ಅರ್ವತ್ತೊಂಬತ್ತು ಸಾವ್ರ ರೂಪಾಯಿ ಇದೆ ಪೋಟೀನ್ ಬಂದು ಸೆವೆಂಟಿ ಫೈ ಇದೆ ಮತ್ತೆ ಪೋಟೀನ್ ಪ್ಲಸ್ಸು ಏಯ್ಟಿ ನೈನ್ ಆಗುತ್ತೆ ಸರ್ ನಿಮಗೆ ಫಿಫ್ಟೀನ್ ನೋಡಿ ಒಂದು ಲಕ್ಷದ ಮೂವತ್ತು ಸಾವ್ರ ರೂಪಾಯಿ ಇದೆ ಫಿಫ್ಟೀನ್ ಪ್ಲಸ್ಸು ಒಂದು ಲಕ್ಷದ ಅರ್ವತ್ತು ಸಾವ್ರ ರೂಪಾಯಿ ಆಗುತ್ತೆ ಹಾಂ ನಿಮ್ಗೆ ಅನ್ಸಿದ್ದು ತಗೊಳ್ಳಿ ಅಂದರೆ ಮೇ ಭೀ ಪೋಟೀನ್ನು ಪೋಟಿಯನ್ನೇ ನೋಡಿ ಚೆನ್ನಾಗಿದೆ ಪ್ಯೂಚರೆಲ್ಲ

ಹೌದು ಹಾಂ ಚನ ಆಯ್ ಇಲ್ಲ ಇಲ್ಲ ಇಲ್ಲ ಪೋಟೀನ್ ಚೆನ್ನಾಗಿದೆ ನೋಡಿ ಪ್ಯೂಚರ್ಸ್ ನೋಡಿ ನಿಮ್ಗೆ ಎಲ್ಲ ಟು ಫಿಫ್ಟಿ ಏಯ್ಟ್ ಜೀಬಿ ಇದು ಬರುತ್ತೆ ಸ್ಪೇಸ್ ಬರುತ್ತೆ ಮತ್ತೆ ಹೈ ಇದು ಲೆನ್ಸು ಸೋನಿ ಲೆನ್ಸ್ ಯೂಸ್ ಮಾಡಿದ್ದಾರೆ ಅಲ್ಲಿ ಹಾಂ ಕ್ಯಾಮ್ರಾ ತುಂಬ ಕ್ಲೀಯರಾಗಿ ಬರುತ್ತೆ ನೀವು ಮತ್ತೆ ಬ್ಯಾಟ್ರಿ ಲೈಫ್ನೂ ಈಗ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಇದರಲ್ಲಿ ಆರಾಮಾಗಿ ನೀವೆಲ್ಲ ಜಾಸ್ತಿ ಹೊತ್ತು ಯೂಸ್ ಮಾಡ್ಬೋದು ಮತ್ತು ಗೇಮಿಂಗು ಚೆನ್ನಾಗಿದೆ ಇದರಲ್ಲಿ ಹಾಂ ಹಾಂ ಪೋಟೀನ್ ಪ್ಲೇಸಲ್ಲಿ ಏಟ್ ಏಟಿ ಒಂದು ಸೆವೆಂಟಿ ನೈನ್ ತೌಸಂಡ್ ಇರುತ್ತೆ ಏಯ್ಟಿ ತೌಸಂಡ್

ಹಾಂ ಇನ್ಸುರೆನ್ಸು ನೀವು ಹೆಂಗೆ ಮಾಡಿಸಿದ್ರೆ ಅದಕ್ಕೆ ಮತ್ತೆ ಬೇರೆ ಸಪ್ರೇಟ್ ಅಮೌಂಟ್ ಆಗುತ್ತೆ ಅದೇ ಹ್ಞೂ ಹಾಂ ಎಲ್ಲ ಒನ್ ಇಯರ್ ಒನ್ ಇಯರ್ ಎಲ್ಲ ವಾರಂಟಿ ಇದೆ ನಮ್ಮ ಹತ್ರ ನಮ್ಮ ಶಾಪಲ್ಲಿ ಹಾಂ ಇಲ್ಲೇ ಎಲ್ಲ ಎಲ್ಲ ಮಾಡ್ತೀವಿ ಒಂದು ವರ್ಷ ನಿಮ್ದು ಏನೇ ಇದ್ದರು ನಮ್ಮ ನಮ್ಮ ಹತ್ರ ಬರ್ಬೋದು ನಾವು ಅದಕ್ಕೆ ಇದು ಮಾಡ್ಕೊಡ್ತೀವಿ ನಿಮ್ಗೆ ಎಲ್ಲ

ಇಲ್ಲೇ ಗಂಚಕಲ್ ಇದೆಯಲ್ಲ ಕೊಪ್ಲಾಲ್ಲಿ ಹಾಂ ಅಲ್ಲೇ ಬಾಜಿ ಇದೆಯಲ್ಲ ಪೈ ಮೊಬೈಲ್ ಸೆಂಟ್ ಹಾಂ ಅದ್ರ ಬಾ ಅದ್ರ ಬಾಜುನೇ ನಮ್ದು ಶಾಪ್

ಸಿಗುತ್ತೆ ನಿಮ್ಗೆ ಏನೇನು ಗಿಫ್ಟ್ ಗಿಫ್ಟ್ ಬೇಕೆಂದ್ರೆ ಹೇಳಿ ಕೊಡ್ತೀವಿ ಇಲ್ಲ ನಿಮ್ಗೆ ಇದೇ ಬೇಕೆಂದ್ರೆ ಸ್ಮಾರ್ಟ್ ವಾಚ್ ಬೇಕೆಂದ್ರೆ ಇಲ್ಲ ಅಂದ್ರೆ ಏರ್ ಪೋಡ್ಸ್ ಬೇಕೆಂದ್ರೆ ಕೇಳಿ ಕೊಡ್ತೀವಿ ಎಷ್ಟು ನಿಮ್ಮ ಹಾಂ ಅಲ್ಲೇ ನಿಮ್ಗೇನು ಬೇಕಂತ ಹೇಳಿದ್ರೆ ನಾವು ಕೋ ಅದನ್ನ ಅರೆಂಜ್ ಮಾಡಿ ಕೊಡ್ತೀವಿ ನಮ್ಮ ಹತ್ರ ಇಲ್ಲ ಅಂದರೂನು

ಇಲ್ಲೇ ನಾವೇ ಮಾಡ್ತೀವಿ ನಮ್ಮ ನಮ್ಮನ್ನ ನಮ್ಮ ಶಾಪಿಂದ ಎಲ್ಲ ನಾವೇ ಮಾಡ್ತೀವಿ ಕೇಳೋಲ್ಲ ಹಾಂ ಏನಿಲ್ಲ ನಾವೇ ಮಾಡ್ತೇವೆ ನಾವೇ ಮಾಡಿ ಕೊಡ್ತೀವಿ ಎಲ್ಲ ಇಲ್ಲೇ ಇದು ಓಪನ್ ಇದೆ ನೋಡಿ ಸರ್ ರಾತ್ರಿ ಎಂಟೂವರೆ ಒಂಬತ್ತು ಓಪನ್ ಐತೆ ಬರಬೋದು ನೀವು

ಸರಿ ಸರಿ ಇದೆ